ನಮ್ಮ ಶ್ರೀ ರಂಗನಾಯಕದ ಐತಿಹಾಸಿಕ ಸ್ಥಳಗಳಂದರೆ ಯಾವುದು ಎಂದರೆ ಶ್ರೀ ರಂಗನಾಥ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಗಳಿವೆ ಅಲ್ಲಿ ವರ್ಷಕ್ಕೆ ವರ್ಷಕ್ಕೆ ಒಂದು ಸಲ ಲಕ್ಷದೀಪ ಅಂತ ಆಚರಿಸು ಆಚರಣೆ ಮಾಡ್ತಾರೆ ಶ್ರೀ ರಂಗನಾಯಕ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ನೋ ನೋ ನೋಡುವವರಿಗೆ ತುಂಬ ಒಳ್ಳೆಯದು ಆಗುತ್ತೆ ಮತ್ತು ಅಲ್ಲಿ ಅಲ್ಲಿ ಅಲ್ಲಿ ಹೋಗೋರಿಗೂ ಒಳ್ಳೆಯದೂ ಆಗುತ್ತೆ ಆ ದೇವಾಲಯ ನೋಡೋಕೆ ಎಷ್ಟೋ ಹೊರ್ಗಡೆಯಿಂದ ತುಂಬ ಜನಗಳು ಬರ್ತಾ ಇರ್ತಾರೆ ಅಲ್ಲಿ ಜಾತ್ರೆಗಳು ಮತ್ತು ವರ್ಷಕ್ಕೆ ಒಂದು ಎರಡು ಸರಿಯಾದರೂ ಜಾತ್ರೆಗಳು ನಡೀತಾ ಇರ್ತವೆ ಆಮೇಲೆ ದಸ್ರಾ ಹಬ್ಬ ಬರುವಾಗ ಸ ಇಲ್ಲಿ ಗ್ರ್ಯಾಂಡಾಗಿ ಡ್ಯಾನ್ಸು ಫಂಕ್ಷನ್ಸುಗಳು ಎಲ್ಲ ಇಡ್ತಾ ಇರ್ತಾರೆ ಅಲ್ಲಿ ದೇವಾಲಯದಲ್ಲಿ ಮತ್ತು ಅಲ್ಲಿ ನೋಡೋಕೆ ಸುಂದರವಾದ ಪಾರ್ಕಿದೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಪಾರ್ಕಿದೆ ತುಂಬ ಚೆನ್ನಾಗಿರುತ್ತೆ ನಾವು ಹೋದ್ರೆ ರಿಲೀಫ್ ಆಗುತ್ತೆ ಹಾಗೆ ನಿಮಿಷಾಂಬ ದೇವಾಲಯ ಇದೆ ಅಲ್ಲಿ ನಿಮಿಷಾಂಬ ದೇವಾಲಯಕ್ಕೆ ಹೋದ್ರೆ ತುಂಬ ಒಳ್ಳೆಯದು ಆಗುತ್ತೆ ಅಲ್ಲಿ ಹೋಗಿ ಆ ಗಂಗಾ ಗಂಗಾ ಜಲದಲ್ಲಿ ಕಾಲಿಟ್ಟು ನಾವು ತೊಳೆದರೆ ಅದು ನಮಗೆ ಏನೇ ಶಾಪ ಇದ್ದರೂ ಏನೇ ಇದ್ದರೂ ಹೋಗುತ್ತೆ ಪರಿಹಾರ ಆಗುತ್ತೆ ಅಂತ ಹೋಗ್ತಾ ಇರ್ತಾರೆ ಅಲ್ಲಿ ನವಗ್ರಹ ದೇವ ದೇವಗಳು ದೇವಾ ಇದ್ದಾವೆ ಅಲ್ಹೋಗಿ ಆ ನವಗ್ರಹನಾ ಸುತ್ತಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ ಆಮೇಲೆ ಮಕ್ಕಳು ಇಲ್ಲ ಅನ್ನೋರು ಅಲ್ಲೋಗಿ ಸುತ್ತುತ್ತಾರೆ ಹಾಗೇ ಲಕ್ಷ್ಮಿ ದೇವಾಲಯ ಇದೆ ಆ ಲಕ್ಷ್ಮಿ ದೇವಾಲಯಗಳು ದೇವಾಲಯ ಇದೆ ಆ ಲಕ್ಷ್ಮಿ ದೇವಾಲಯದಲ್ಲಿ ಅಲ್ಲಿ ಹೋದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಷನಾಂಬಿಕ ದೇವಾಲಯ ಈ ಶಮ ಶಮ ಶಮಾಂಬಿಕ ದೇವಾಲಯದಲ್ಲಿದೆ ಹಾಗೆ ಮೋಹನ ಮೂಡಲ ಬಾಯಿಗೆ ಆಂಜನೇಯ ಇದೆ ಹಾಗೇ ಗಂಗಾಧರೇಶ್ವರ ದೇವಾಲಯ ಇದೆ ಮತ್ತು ಹಾಗೇ ಒಂದು ಕಿಲೋ ಒಂದೂವರೆ ಕಿಲೋ ಮೀಟರ್ ದೂರದಲ್ಲಿ ಹೋದರೆ ಬಾಗನ ಕೊಪ್ಪಳು ಸಮೀಪದಲ್ಲಿ ಶ್ರೀ ಕಾಶೀ ವಿಶ್ವನಾಥ ದೇವಾಲಯ ಇದೆ ಅಲ್ಲಿ ವರ್ಷಕ್ಕೆ ಜಾ ದೀಪಾವಳಿಯ ಮಾಡ್ತಾರೆ ಹಾಗೇ ಹೋದರೆ ಕರಿಘಟ್ಟ ಬರುತ್ತೆ ಕರಿಘಟ್ಟ ದೇವಾ ಕರಿಘಟ್ಟದಲ್ಲಿ ದೇವಾ ದೆ ಶ್ರೀ ಗೊ ದೇವ ಕರಿಘಟ್ಟ ದೇ ಕರಿಘಟ್ಟದಲ್ಲಿ ಶ್ರೀ ವೆಂಕಟೇಶ್ವರ ದೇವಾ ದೇವರು ಅಲ್ಲಿ ವ ಹೋದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಲ್ಲೋಗಿ ಜಾತ್ರೆ ಜಾತ್ರೆಯಲ್ಲಿ ವರ್ಷಕ್ಕೆ ವರ್ಷಕ್ಕೆ ಎರಡು ಸಲ ಮಾಡ್ತಾರೆ ಮಾಡ್ತಾ ಇರ್ತಾರೆ ಜಾತ್ರೆಯಲ್ಲಿ ಚಿಕ್ಕದಾಗಿ ಚಿಕ್ಕ ಜಾತ್ರೆ ದೊಡ್ಡ ಜಾತ್ರೆ ಮಾಡ್ತಾ ಇರ್ತಾರೆ ಅಲ್ಲಿ ಬರೋರಿಗೆ ಅನ್ನದಾನದಿಂದ ಅನ್ನದಾನ ಅಂತೂ ಕಡಿಮೆ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಜಾತ್ರೆಯ ಆಚರಿಸು ಆಚರಣೆ ಮಾಡ್ತಾರೆ ವೆಂಕಟೇಶ್ವರ ದೇವಸ್ಥಾನ ಅದು ಬೆಳಗ್ಗೆ ಎದ್ದು ಹೋಗಿ ಉರುಳು ಸೇವೆ ಮಾಡ್ತಾರೆ ಅಲ್ಲಿ ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆ ಹೋಗಿ ಉರುಳು ಸೇವೆ ಮಾಡ್ತಾರೆ ಹೀಗೆ ಹೋದ್ರೆ ನಮ್ಮ ಜಿಲ್ಲಾ ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ಮೈಸೂರು ಅರಮನೆ ನೋಡೋಕ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ದಸರಾ ಮಾಡ್ತಾ ದಸರಾ ಮಾಡೋದಂತೂ ಎಷ್ಟೋ ಜನ ಜನಗಳು ಬಂದಿರ್ತಾರಂದರೆ ಕೋಟಿ ಜನಗಳೇ ಅಲ್ಲಿ ಇರ್ತಿರ್ತಾರೆ ದಸ್ರಾಕ್ಕೆ ದಸ್ರಾದ ದಿನ ದಸ್ರಾದ ಹೂ ಸುತ್ತ ಊರು ಸುತ್ತೋದು ಹೋಗಿ ಆನೆ ಜೊತೆ ಹೋಗಿ ಹೂ ಚಾಮುಂಡೇಶ್ವರಿಯ ಸೊ ಸುತ್ತಿಸ್ಕೊಂಡು ಬರ್ತಾ ಇರ್ತಾರೆ ಊರೆಲ್ಲಾ ಹೋಗ್ತಾರೆ ಅಲ್ಲಿ ಬಾಗ್ಲನ ಕೊಪ್ಳಕ್ಕೆ ಬರ್ತಾರೆ ಹಾಗೆ ಶ್ರೀ ಶ್ರೀರಂಗಪಟ್ಣಕ್ಕೆ ಬರ್ತಾರೆ ಶ್ರೀ ರಂಗಪಟ್ಣಕ್ಕೆ ಬರ್ತಾ ಬರ್ತಾ ಇರ್ತಾರೆ ಹಾಗೆ ಹಲವಾರು ಕಡೆ ಹೋಗಿ ಹೋಗಿ ದಸ್ರಾ ಎಲ್ಲ ಆಚರಣೆ ಮಾಡ್ತಿರ್ತಾರೆ ಮತ್ತು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ನಾ ಎಲ್ಲರೂ ಹೋಗೇ ಹೋಗಿರ್ತಿರಾ ಚಾಮ್ ಮೈಸೂರು ಅಂದರೆ ಚಾಮುಂಡಿ ಬೆಟ್ಟ ದಸರಾ ಮೈಸೂರು ಅರಮನೆ ಫೇಮಸಾಗಿರುತ್ತೆ ಫೇಮಸಾಗಿರುತ್ತೆ ಮೈಸೂರಲ್ಲಿ ಇನ್ನೂ ಹಲವಾರು ಕಡೆ ನಾವು ಹೋಗ್ತಾ ಹೋಗ್ಬೇಕು ಅಂದರೆ ಮೈಸೂರು ಅರ ಮೈಸೂರು ಅರಮನೆ ಚಾಮುಂಡಿ ಬೆಟ್ಟ ಆಮೇಲೆ ಜೂ ಗಾರ್ಡನ್ ಜೂ ಗಾರ್ಡನ್ ಇರುತ್ತೆ ಅಲ್ಲಿ ಹಲವಾರು ಕಡೆ ಹೋಗ್ಬೋದು ನಾವು ಇನ್ನೂ ಬಿಟ್ಟರೆ ಬ್ರಾಬ್ರಾಯನ್ ಕೊಪ್ಳಲ್ಲಿ ಶ್ರೀ ಕಾಶೀನಾಥ ದೇವಾಲಯ ಇದೆ ಹಾಗೆ ಗಂಜಮ್ ಕಡೆ ಹೋದ್ರೆ ಶ್ರೀ ನಿಮಿಷಾಂಬ ದೇವಸ್ಥಾನ ಇದೆ ಹಾಗೇ ಬನ್ನೂರು ಮರ್ಲೆಗಾಲದಲ್ಲಿ ಹೋದ್ರೆ ಆಂಜನೇಯ ದೇವಸ್ಥಾನ ಫೇಮಸ್ಸಾಗಿರುತ್ತೆ ಅಲ್ಲಿ ಹೋಗಿ ನಾವು ಏನೋ ಒಂದು ಜ್ವರ ಜ್ವರ ಹುಷಾರಿಲ್ಲ ಅನ್ನೋ ಸಮಯದಲ್ಲಿ ಹೋದ್ರೆ ಹೋದ್ರೆ ಒಳ್ಳೆಯದಾಗುತ್ತೆ ಹೋಗಿ ತಾಯ್ತ ಕಟ್ಟಿಸ್ಕೊಂಡು ಬಂದರೆ ತುಂಬ ಒಳ್ಳೆಯದಾಯ್ತದೆ ಇನ್ನೂ ಹಲವಾರು ಕ್ಷೇತ್ರಗಳಿವೆ ಕ್ಷೇತ್ರಗಳ್ಗೆ ಹೋಗ್ಬೇಕು ಅಂದರೆ ಕ್ಷೇತ್ರಗಳ್ ಜಾಸ್ತಿಯೇ ಇವೆ ಇನ್ನು ಮ ಶ್ರೀರಂಗಪಟ್ಣದಲ್ಲಿ ಮಸೀದಿ ಮಸೀದಿ ಇದೆ ಮಸೀದಿ ಮಸೀದಿಯಲ್ಲಿ ಒಂದು ಐತಿಹಾಸಿಕ ಕತೆಯೇ ಇದೆ ಅಲ್ಲಿ ಹೇಳ್ಬೇಕು ಅಂದರೆ ಫೆಸ್ಟು ಆಗಿನ್ ಕಾಲದಲ್ಲಿಆಂಜನೇಯ ದೇವಸ್ಥಾನ ಇತ್ತು ಆಂಜನೇಯ ದೇವಸ್ಥಾನ ಇತ್ತು ಈಗ ಅಲ್ಲಿ ಮಸೀದಿಯನ್ನು ಕಟ್ಟಿದ್ದಾರೆ ಅಂತ ಅಂದು ಎಷ್ಟೋ ಅಲ್ಲಿ ಪ್ರಾಬ್ಲಮ್ಸ್ ಬಂದಿದ್ದಾವೆ ಪ್ರಾಬ್ಲಮ್ ಬಂದು ಈಗ ಆಂಜನೇಯ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇದ್ದಿದ್ದನ್ನು ನಾವು ಮುಂಚೆ ಇದ್ದಿದ್ದು ಇದನ್ನು ಈಗ ಬಂದು ಕಟ್ಟಿಸಿದ್ದೀರಾ ಅದಕ್ಕೋಸ್ಕರ ನಮಗೆ ಆ ಜಾಗ ಬೇಕು ಅಂದುಬಿಟ್ಟು ಹಿಂದೂಗಳು ಕೇಳಿ ಜಗಳ ಮಾಡ್ತಾ ಇದ್ದರು ಅದು ಇಲ್ದೆಯೇ ಈಗ ಮುಸ್ಲಿಂ ನಾವಿಲ್ಲ ಅದು ನಮ್ಮದೇ ಜಾಗ ಅಂತ ಹೇಳಿ ಅದರದ್ದು ತುಂಬಾ ಜಗಳ ಆಯ್ತಿತ್ತು ಅದು ಒಂದು ಮೇಯ್ನು ನೆಕ್ಸ್ಟು ಹೇಳಬೇಕು ಅಂದರೆ ಲಕ್ಷ್ಮಿ ದೇವಸ್ಥಾನ ಅಲ್ಲಿ ಹೋಗಿ ಮಹಿಳೆಯರು ಮಹಿಳೆಯರು ಹೋಗಿ ಲಕ್ಷ್ಮೀನ ಪೂಜೆ ಮಾಡಿ ಅಲ್ಲಿ ಒಂದು ಇದು ತಾಯ್ತ ಎಲ್ಲ ಕಟ್ತಿದ್ದಾರೆ ಅದು ಕಟ್ಟಿಸಿಕೊಂಡ್ರೆ ಮಹಿಳೆಯರಿಗೆ ತೊನೋ ತುಂಬ ಒಳ್ಳೆಯದಾಗುತ್ತೆ ಶ್ರೀ ಶ್ರೀರಂಗಪಟ್ಣದಲ್ಲಿ ಹಲ್ವಾರು ಶ್ರೀರ ಶ್ರೀ ರಂಗನಾಥ ಶ್ರೀ ರಂಗನಾಥ ದೇವಸ್ಥಾನ ದೇವಾಲಯದಲ್ಲಿ ವರ್ಷಕ್ಕೆ ಒಂದು ಲಕ್ಷ ಲಕ್ಷ್ಮಿ ಲಕ್ಷ ದೀಪವನ್ನೆಲ್ಲಾ ಮಾಡ್ತಿರ್ತಾರೆ ನೆಕ್ಸ್ ಅದು ಬಿಟ್ಟರೆ ಹರಟೆ ಕೊಪ್ಳು ಹರಟೆ ಕೊಪ್ಳು ಅಂತ ಜಾತ್ರೆ ಇದೆ ಅಲ್ಲಿ ಫೇಮಸ್ಸಾಗಿದೆ ಹರಟೆ ಕೊಪ್ಳು ಜಾತ್ರೆ ಅಂತ ಮಾಡ್ತಾ ಇರ್ತಾರೆ ಅದು ತುಂಬಾ ಫೇಮಸ್ಸು ನಾ ನಾವೂ ಎಷ್ಟೇ ಫ್ಯಾಮಿಲಿ ಜೊತೆಲೇ ಎಲ್ಲ ಎತ್ತಿನ ಗಾಡಿ ಕಟ್ಟಿ ಹೋಗ್ತಾ ಇರ್ತೀವಿ ಅದು ವರ್ಷಕ್ಕೆ ಒಂದೇ ಸಲ ಬರೋದು ಅದುವೇ ನಮ್ಮ ತುಂಬ ಎಂಟಟೈನ್ಮೆಂಟ್ ಇರುತ್ತೆ ಗಾಡೀಲಿ ಹೊ ಎಲ್ಲಾರ ಜೊತೆ ಫ್ಯಾಮಿಲಿ ಜೊತೆ ಹೋಗಿ ಎತ್ತಿನ ಗಾಡೀಲಿ ಹೋಗಿ ಮಧ್ಯ ನಿಲ್ಲಿಸಿ ಅಲ್ಲಿ ಏನಾದ್ರು ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಎಲ್ಲರ ಜೊತೆ ಫ್ಯಾಮಿಲಿ ಜೊತೆ ಸಾಂಗ್ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಅದು ಒಂದು ನಮಗೆ ತುಂಬಾ ಖುಷಿ ನೆಕ್ಸ್ಟು ಇನ್ನೂ ಹಬ್ಬಗಳ ಬಗ್ಗೆ ಹೇಳು ಹಬ್ಬಗಳ ಬಗ್ಗೆ ಹೇಳಬೇಕು ಅಂದರೆ ಹಬ್ಬಗಳ ಬಗ್ಗೆ ಹೇಳಬೇಕು ಅಂದರೆ ಮೇಯ್ನ್ ನಮ್ಗೆ ಬರೋದು ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬ ಇದೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಬೀರ್ತಾರೆ ಎಳ್ಳು ಬೆಲ್ಲ ಬೀರ್ತಾರೆ ಮಿ ಆಮೇಲೆ ಒಪ್ಪು ಇನ್ನು ಒಬ್ಬೊಬ್ಬರು ಕಡೆ ಪೊಂಗಲ್ಲು ಪೊಂಗಲ್ ಮಾಡಿ ಆಮೇಲೆ ಹಸುಗಳನ್ನು ಕಿಚ್ಛಾಯಿಸ್ತಾ ಹಸುಗಳನ್ನು ಕರ್ಕೊ ಹೋಗಿ ಅದಕ್ಕೆ ಹಸುಗೆ ಅಲಂಕಾರ ಎಲ್ಲ ಮಾಡಿ ಕಿಚ್ಛಾಯಿಸ್ತಾರೆ ಹಸುಗಳು ಕಿಚ್ಛಾಯಿಸ್ತಾರೆ ಕಿಚ್ಛಾಯಿಸಿದ್ದು ಇದು ಇತ್ತಲ್ಲ ಅದನ್ನು ತಗೊಂಡೋಗಿ ಬೂದಿ ಇರುತ್ತಲ್ಲ ಬೂದಿಗಳನ್ನೆಲ್ಲಾ ಅದು ಒಂದು ಒಳ್ಳೆಯದು ಅಂತ ಅನ್ಕೊಂಡು ಮನೆಗೂ ತಗೋ ಹೋಗ್ತಾರೆ ಆ ಬೂದಿಯ ಮನೇಲಿ ಇಟ್ಕೊಂಡರೆ ಒಳ್ಳೆಯದು ಅಂದುಬಿಟ್ಟು ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಇನ್ನೂ ಯುಗಾದಿ ಹಬ್ಬ ಅಂತೂ ತುಂಬ ಫೇಮಸ್ಸು ನಮಗೆ ನ್ಯೂ ಇಯರ್ ಅಂದರೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಯುಗಾದಿ ಹಬ್ಬದಲ್ಲೇ ನಾವು ನ್ಯೂ ಇಯರನ್ನು ಆಚರ್ಣೆ ಮಾಡೋದು ಅದು ನ್ಯೂ ಇಯರ್ ನಾವು ಹಿಂದೂಗಳು ಆಚರಣೆ ಮಾಡೋದು ಯುಗಾದಿ ಹಬ್ಬದಲ್ಲೇ ಯುಗಾದಿ ಹಬ್ಬದಲ್ಲಿ ನಮಗೆ ಬೇವು ಬೆಲ್ಲ ಎಲ್ಲ ಕೊಟ್ಟು ಪೂಜೆ ಮನೇಲೆಲ್ಲಾ ಪೂಜೆ ಎಲ್ಲ ಮಾಡಿ ಯುಗಾದಿ ಹಬ್ಬ ನಾವು ಹಬ್ದಾಗೆ ಅದು ತೋರಣ ಇದು ತೋರಣಗಳೆಲ್ಲ ಕಟ್ಟಿ ಮಾವಿನ ಎಲೆನ ತೋರಣ ಎಲ್ಲ ಕಟ್ಟಿ ತುಂಬ ಚೆನ್ನಾಗಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಾಗೇ ಇನ್ನು ನೆಕ್ಸ್ಟು ದೀಪಾವಳಿ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಮೇಯ್ನ್ ನಮಗೆ ದೀಪಾವಳಿ ಅಂದರೆ ತುಂಬ ತುಂಬ ಇಷ್ಟ ದೀಪಾವಳಿ ಅಂದರೆ ಆ ಪಟಾಕಿಗಳೆಲ್ಲ ಹಚ್ಚಿ ಪಟಾಕಿಗಳು ಹಚ್ಚಿ ರಾತ್ರಿ ಆದರೆ ನಮ್ಮ ಮನೆ ಫುಲ್ ಬಾಗಿಲು ಹತ್ರ ಎಲ್ಲ ದೀಪ ಎಲ್ಲ ಹಚ್ಚಿ ಫುಲ್ ಮಿಂಗ್ ದೀಪ ಲೈಟಿಂಗ್ಸೆಲ್ಲಾ ಆಫ್ ಮಾಡಿ ದೀಪ ಎಲ್ಲ ಉರಿಸ್ತೀವಿ ಅದು ರಾತ್ರಿಗಂಟ ಉರೀತಾ ಇರುತ್ತೆ ಅದು ಮೇಯ್ನಾಗಿ ಹೇಳ್ಬೇಕು ಅಂದರೆ ಆಗ ಆಗಿನ್ ಕಾಲದಲ್ಲೆಲ್ಲಾ ದೀಪವನ್ನ ಹೊರಗಡೆ ಹೋಗಿರೋ ಗಂಡುಮಕ್ಳು ಹುಷಾರಾಗಿ ಬರಲಿ ಅಂತ ಹೇಳಿ ಅವ್ರ ನೆನಪಾಗಿ ಆ ದೀಪವನ್ನ ಹಚ್ತಿದ್ದರಂತೆ ಮುಂಚೆ ಆಗಿನ ಕಾಲದಲ್ಲಿ ಈಗ ದೀಪಾವಳಿಗೆ ಸುಮ್ಮನೆ ಏನೋ ದೀಪ ಹಚ್ಬೇಕು ಅಂದುಬಿಟ್ಟು ಹಚ್ತಾರೆ ಅದು ಅದು ಒಂದು ದೀಪಾವಳೀಲಿ ನಮ್ಮ ಇನ್ನು ತಮಿಳು ಕಾಡು ತಮಿಳುನಾಡು ಕಡೆ ತಿರುವಣ್ಣಾ ಮಲೈಯಲ್ಲಿ ದೀಪ ಹಚ್ತಾರೆ ಕಾರ್ತೀಕ ಮಾಸ ಅಂತ ಹಚ್ತಾರೆ ಅದು ತುಂಬ ಅಲ್ಲಿ ಎಷ್ಟೋ ಜನ ಗೊತ್ತಿಲ್ದಲೇ ಇರೋರು ಆ ಊರಿಗೆ ಹೋಗಿ ನೋಡಿ ಆ ದೀಪವನ್ನಾ ದೀಪೋತ್ಸವ ಮಾಡೋದನ್ನು ನೋಡಿಕೊಂಡು ಬರ್ತಾ ಇರು ಬರ್ತಾ ಇರ್ತಾರೆ ದೀಪಾವಳಿ ಮ ದೀಪಾವಳಿ ಅಂದರೆ ತಮಿಳುನಾಡು ಕಡೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ ನಾನು ಎಷ್ಟೋ ಕಡೆ ನಾನು ಒಂದುಸಲಿ ತಮಿಳುನಾಡು ಹೋಗ್ ನೋಡಿದೀನಿ ದೀಪಾವಳಿಯನ್ನ ಅದು ತಿರುವಣ್ಣಾಮಲೈ ಅಂತ ಬೆಟ್ಟ ಬೆಟ್ಟ ಇರುತ್ತೆ ಅದು ಬೆಟ್ಟನಾ ಹತ್ತಿ ಹೋಗ್ಬೇಕು ಚೆನ್ನಾಗಿ ಸೂಪರಾಗಿರುತ್ತೆ ಲೈಕ್ ಆಮೇಲೆ ಆಯುಧ ಪೂಜೆ ಬರುತ್ತೆ ಆಯುಧ ಪೂಜೆಯಲ್ಲಿ ನಮಗೆ ಆಯುಧಗಳು ನಾವು ಗಾಡಿ ಗಾಡಿಯಿಂದ ಆಮೇಲೆ ಮನೇಲಿ ಒಂದು ಫ್ರಿಜ್ಜ್ ಇರಲಿ ಒಂದು ಟಿವಿ ಇರಲಿ ಅದಕ್ಕೆಲ್ಲ ಪೂಜೆ ಕುಂಕುಮ ಇಟ್ಟು ಪೂಜೆ ಮಾಡಿ ಆ ಮಚ್ಚು ಎಲ್ಲ ಇಟ್ಟಿರ್ತಾರಲ್ಲ ಮಚ್ಚುಗಳನ್ನು ಇಟ್ಟು ಪೂಜೆ ಮಾಡಿ ಆಯುಧ ಪೂಜೆ ದಿನ ಮಾಡ್ತೀವಿ ಆದ ಮೇಲೆ ಬೂಂದಿಕಾಳು ಪೂರಿ ಅವೆಲ್ಲ ಅದರ ಮೇಲೆಲ್ಲ ಹಾಕಿರ್ತೀವಿ ಮ ಹಚ್ಚಿಬಿಟ್ಟು ಕುಂಕುಮ ಅವೆಲ್ಲ ಹಾಕಿರ್ತೀವಿ ಹಾಕಿ ಆಯುಧ ಪೂಜೆ ಅಂತೂ ಗ್ರ್ಯಾಂಡಾಗಿ ಮಾಡ್ತಿರ್ತೀವಿ ಬ ಸ್ಕೂಟ್ರಿಗೆ ಬಲೂನೆಲ್ಲಾ ಕಟ್ಟಿ ಆ ಮಾಲೆ ಎಲ್ಲ ಹಾಕಿ ಅದಕ್ಕೆ ಪೂಜೆ ಮಾಡಿ ಆ ನಿಂಬೆಹಣ್ ನಿಂಬೆಹಣ್ಣು ಇಟ್ಟು ಅದರ ಮೇಲೆ ಹತ್ತಿಸಿ ಅದಕ್ಕೆ ಕುಂಬಳಕಾಯಿಯಾ ಸುತ್ತಿ ಪೂಜೆ ಎಲ್ಲ ಆದ್ಮೇಲೆ ಕುಂಬಳಕಾಯಿಯ ಎತ್ತಿ ಹೊಡಿತಾರೆ ಅದನ್ನ ಎತ್ತಿ ಹೊಡಿತಾರೆ ದೃಷ್ಟಿ ಎಲ್ಲ ಹೋಗಲಿ ಅಂದುಬಿಟ್ಟು ಆಯುಧ ಪೂಜೆ ಅಂತೂ ಗ್ರ್ಯಾಂಡಾಗಿ ಮಾಡ್ತಿರ್ತಾರೆ ಮತ್ತು ಇನ್ನೂ ಹೇಳಬೇಕು ಅಂದರೆ ಹಲ್ವಾರು ಹಬ್ಬಗಳಿವೆ ನಮ್ಮಕಡೆ ಜಾಸ್ತಿ ಮಾಡೋದು ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬ ಆಯುಧ ಪೂಜೆ ದೀಪಾವಳಿ ದೀಪಾವಳಿ ಇವೆಲ್ಲ ಮಾಡ್ತೇವೆ